ನಿಮಗೆ ಗೊತ್ತಿರುವ ಇತರೆ ಭಾಷೆಗಳ ಜೊತೆ ಕನ್ನಡ ಭಾಷೆಯನ್ನು ಹೋಲಿಸಬಹುದೆ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಇಲ್ಲ ಹೋಲಿಸ್ಬಾರ್ದು ಯಾಕಂದರೆ ಅವ್ರ ಅವರ ಭಾಷೆ ಅವ್ರು ಅವ್ರಿಗೆ ಹೆಚ್ಚಾಗಿರತ್ತೆ ಇವಾಗ ನಾನು ಕನ್ನಡ ಆದರೆ ನಾನು ಬರೀ ಕನ್ನಡ ಮಾತಾಡಕ್ಕೆ ಆಗಲ್ಲ ನನಗೆ ತೆಲುಗು ಲ್ಯಾಂಗ್ವೇಜ್ ಗೊತ್ತಿದೆ ಕನ್ನಡ ಗೊತ್ತಿದೆ ತಮಿಳು ಗೊತ್ತಿದೆ ಇಂಗ್ಲಿಷ್ ಗೊತ್ತಿದೆ ಹಾಗಂತ ನನ್ನ ಕನ್ನಡ ನನಗೆ ಹೆಚ್ಚು ನಿನ್ನ ಲ್ಯಾಂಗ್ವೇಜೆ ಸುಮ್ಮನೆ ವೆಸ್ಟ್ ಅನ್ನೋ ಥರ ನಾವು ಅಭಿಪ್ರಾಯನ ವ್ಯಕ್ತ ಪಡ್ಸಕ್ಕಾಗಲ್ಲ ಅವ್ರು ಅವ್ರಿಗೆ ಅವ್ರ ಅವ್ರ ಭಾಷೆ ಹೆಚ್ಚಾಗಿರುತ್ತೆ ನಾವು ಆ ಥರ ಮಾಡಕ್ಕೆ ಹೋದ್ರೆ ನಾವಿರೋದು ಎಲ್ಲಾರು ಇಂಡಿಯಾದಲ್ಲೇ ಆದರೆ ಮತಗಳು ಭಾಷೆಗಳು ಬೇರೆಬೇರೆ ಇರ್ಬೋದು ಆದರೆ ನಾವು ಯಾರನ್ನು ಹೆಚ್ಚು ಯಾರನ್ನು ಕಡಿಮೆ ಮಾಡಬಾರ್ದು ಅವ್ರ ಭಾಷೆ ಹೆಚ್ಚು ನಿನ್ನ ಭಾಷೆ ಕಡ ನನ್ನ ಭಾಷೇನೇ ಕಡಿಮೆ ಆ ಥರ ಎಲ್ಲ ಮಾಡಬಾರ್ದು ಎಕ್ಸಾಂಪಲ್ ಕನ್ನಡ ತಮಿಳು ತುಂಬಾ ಕ್ಲ್ಯಾಷಸ್ ಇಷ್ಯೂಸ್ ಆಗುತ್ತೆ ನೀನು ತಮಿಳು ಅವನು ನಮ್ಗೆ ಸೇರಿಲ್ಲ ನನ್ನದು ಕರ್ನಾಟಕ ನಿನ್ನದು ಆಂಧ್ರ ತೆಲುಗು ನೀನು ತಮಿಳು ನೀನು ಈ ಥರ ಬೇಧ ಭಾವನ ನಾವೇ ಮಾಡಿಕೊಳ್ತೀವಿ ಹಾಗಾಗಿ ನನ್ನ ಇವಾಗ ಆಂಧ್ರಗ್ ನಾನು ಹೋದ್ರೆ ಅಲ್ಲಿ ನನ್ನ ಭಾಷೆ ತೆಲುಗು ಗೊತ್ತಿದ್ರು ನಾನು ಮಾತಾಡಲ್ಲ ನಾನು ಕನ್ನಡ ಮಾತಾಡ್ತಿದ್ದರೆ ನಂದು ತಪ್ಪಾಗುತ್ತೆ ಅದರಿಂದ ಲಾಸ್ ಆಗೋದು ನನಗೆ ಬೇರೆಯವರ್ಗೆ ಅಲ್ಲ ಇವಾಗ ನನಗೆ ತಮಿಳು ಗೊತ್ತಿದೆ ಆದರೂ ನಾನು ತಮಿಳು ನಾಡಂತ ಕಡೆ ಹೋದಾಗ ನಾನು ಮಾತಾಡಲ್ಲ ಆದರೆ ಅದು ನನಗೇ ಪ್ರಾಬ್ಲಮ್ ಯಾಕಂದರೆ ನನಗೆ ಭಾಷೆ ಬರುತ್ತೆ ಎಲ್ಲ ಭಾಷೇ ಒಂದೇ ಥರ ನಾವು ರೆಸ್ಪೆಕ್ಟ್ ಮಾಡಬೇಕು ಇಲ್ಲಾಂದರೆ ಅದು ನಮಗೆ ತುಂಬಾ ಲಾಸ್ ಆಗುತ್ತೆ ಹಾಗಾಗಿ ಎಲ್ಲ ಭಾಷೇ ನನ್ನ ಪ್ರಕಾರ ಕನ್ನಡಗೆ ಹೋಲಿಸಬಾರ್ದು ಯಾಕಂದರೆ ಅವ್ರ ಅವ್ರ ಭಾಷೆ ಅವ್ರು ಅವ್ರ್ಗೆ ಹೆಚ್ಚಾಗಿರುತ್ತೆ ಹಾಗಂತ ನಾವು ಬೇರೆ ಭಾಷೆ ಮಾತಾಡದೇ ಇರಕ್ಕೂ ಆಗಲ್ಲ ನಮಗೂ ಕೆಲವೊಂದು ಸಂದರ್ಭಗಳುಕ್ಕೆ ಅನಿವಾರ್ಯವಾಗುತ್ತೆ ಬೇರೆ ಭಾಷೆ ಮಾತಾಡೋಕ್ಕೆ ಆವಾಗ ನಾವು ಅದನ್ನ ಸ್ವೀಕರಿಸಿ ಅವ್ರ ಭಾಷೆಗೆ ನಾವು ಅಡ್ಜೆಸ್ಟ್ ಆಗಬೇಕು ಇಲ್ಲಾಂದರೆ ನಾನು ಕನ್ನಡದವಳು ಕನ್ನಡ ಮಾತಾಡ್ತೀನಿ ಅಂದರೆ ಅಲ್ಲಿ ಅವಮಾನ ಮತ್ತು ಲಾಸ್ ಆಗೋದು ನನಗೆ ಅದು ಕಾರಣ ಎಲ್ಲ ಭಾಷೇ ಒಂದೇ ನಾನು ಕನ್ನಡಕ್ಕೆ ಬೇರೆ ಭಾಷೇನ ಹೋಲ್ಸಕ್ಕೆ ಇಷ್ಟಪಡಲ್ಲ ಎಲ್ಲ ಭಾಷೇನು ನಾನು ಗೌರವಿಸ್ತೀನಿ